ಹಲೋ ನಮಸ್ತೆ ಹಾಂ ನಮಸ್ತೆ ಹಾಂ ಯಾರು ಮಾತಾಡೋದು ಸುಪ್ರಿ ನಾನು ಸುಪ್ರೀತಾ ಮಾತಾಡೋದು ಹಾಂ ಇಲ್ಲ ಇಲ್ಲ ಇಲ್ಲ ಇಲ್ಲ ನಮ್ಮಲ್ಲಿ ಕಲಿಯುವವರ ಸಂಖ್ಯೆ ಹಾಂ ಕಲಿಯುವವರ ಸಂಖ್ಯೆ ಕೇರಳದಲ್ಲಿ ಜಾಸ್ತಿ ಇದೆ ಹಾಂ ಸ್ಟೇಟಲ್ಲಿ ನೋಡಿದರೆ ಹಾಗೇ ನಮ್ಮಲ್ಲಿ ಸಹ ಕಲಿವವರು ಅಂದರೆ ಇಲ್ಲಿ ಸಹ ಈಗ ಕಲಿಯುವವರ ಸಂಖ್ಯೆ ಜಾಸ್ತಿ ಆಗಿದೆ ಈಗ ನಮ್ಮ ಮ್ಯಾಂಗಳೂರು ಸೈಡ್ ಉಡುಪಿ ಸೈಡ್ ಎಲ್ಲ ಹಾಂ ಈಗ ಶಾಲೆಗಳು ನಮ್ಮದು ಈ ಮೂಲ್ಕಿಯಲ್ಲೇ ಮೂರು ಮೂರು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಉಂಟು ತುಂಬಾ ತುಂಬ ಮಕ್ಕಳು ಇದ್ದಾರೆ ಕಲಿವಂತದ್ದು ಅಂದರೆ ಈಗ ಎಷ್ಟು ಕಷ್ಟ ಆದರೂ ಕಲಿಯೋದು ಎಲ್ಲಾರು ಕಲಿಸ್ತಾರೆ ಎಷ್ಟು ಕಷ್ಟ ಕಷ್ಟ ಆದರೂ ಮಕ್ಕಳಿಗೆ ಹೌದ್ ಈಗ ನಮ್ಮ ಹಾಂ ಇಂಪಾರ್ಟೆಂನ್ಸ್ ಕೊಡ್ತಾ ಇದ್ದಾರೆ ಹೌದು ಹಾಗೇ ಹಾಗೇ ಈಗ ಕಲಿಯದಿದ್ದ ಕಲಿಯದಿದ್ದರೆ ಯಾರೂ ಸಹ ಇದು ಎಲ್ಲಿ ಹೋದರು ಜಾಬ್ ಎಲ್ಲ ಸಿಗೋದಿಲ್ಲ ಈಗ ಎಲ್ಲ ಎಲ್ಲರೂ ಕಲ್ತವರೇ ಇರುವಂತದ್ದು ಎಷ್ಟು ಕಲಿತರೂ ಮುಗಿವಂತದ್ದು ಅಲ್ಲ ಮುಗಿಯುದಿಲ್ಲ ಈಗ ಹಾಂ

ಹೋಗಿ ಹೌದು ಹೌದು ಈಗ ಸಹ ಗಂಡು ಮಕ್ಕಳಿಗೆ ಸರಿಸಮಾನವಾಗಿ ದುಡೀತಾರೆ ಈಗ ಹೆಣ್ಣುಮಕ್ಳು ಎಲ್ಲ ಎಜುಕೇಷನ್ನಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಈಗ ಹಾಂ ಮುಂಚೆ ಎಲ್ಲ ಹೆಣ್ಮಕ್ಕಳನ್ನು ಅದೇ ಹೊರಗೆ ಎಲ್ಲ ಕಳಿಸ್ತಿರಲಿಲ್ಲ ಒಂದು ಹತ್ತನೇ ಹೆಚ್ಚೆಂದರೆ ಹದಿನೈದು ಕಲಿಸ್ತಾ ಇದ್ದರು ಈಗ ಹಾಗೇ ಅಲ್ಲ ಎಲ್ಲ ಹೈಯರ್ ಎಜುಕೇಷನ್ ಎಲ್ಲ ಹೆಣ್ಮಕ್ಕಳು ಕಲೀತಾರೆ ಅಂದರೆ ಹೆಣ್ಣುಮಕ್ಳು ಒಳ್ಳೆ ಕಲೀತಾರೆ ಗಂಡು ಮಕ್ಕಳಿಗಿಂತ ಈಗ ಹೆಣ್ಮಕ್ಕಳೇ ಎಲ್ಲಾದರಲ್ಲೂ ಮುಂದೆ ಇದ್ದಾರೆ ಹಾಗೇ ಹಾಂ ಈಗ ಹೌದ್ ಹೌದು ಹಾಂ ಹೌದು ಹೌದ್ ಹೌದ್ ಹೌದು ಕಲೀತಾನೆ ಹೋಗ್ತಾರೆ ಹೌದ್ ಹೌದು ಕಲೀಲಿಕ್ಕೆ ಏನು ಎಂಡಿಂಗ್ ಅಂತ ಇಲ್ಲ ಎಷ್ಟು ಕಲಿತರೂ ಮುಗಿಲಿಕ್ಕೆ ಹೌದ್ ಹೌದು ಮುಂಚೆ ಎಲ್ಲ ಆಗ ಅಲ್ಲಿಗೆ ಫಸ್ಟ್ ಪಿ ಯು ಸಿ ಟೆಂತ್ ಅಷ್ಟೇ ಅಲ್ಲಿಗೆ ಮುಗೀತು ಮತ್ತೆ ಹಾಗೇ ಈಗ ತುಂಬ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಹಾಗೇ ಹಾಂ ಹೌದ್ ಹೌದು ಈಗ ಎಷ್ಟು ಕಲಿತರೇ ಸಹ ನಾವು ಕಲಿ ಕಲಿತದ್ದು ಕಮ್ಮಿ ಆಗ್ತದೆ ಎಷ್ಟು ಕಲಿತರು ಮುಗಿದ ಮುಗಿದದ್ದು ಅಂತ ಇಲ್ಲ ಈಗಿನ ಯುಗ ಹಾಗಿದೆ ನಾವು ಸಣ್ದಿರುವಾಗ ಎಲ್ಲ ಹಾಗೇ ಎಲ್ಲ ಇರಲಿಲ್ಲ ಈಗ ಕಲೀಲಿಲ್ಲ ಅಂದರೆ ಹೌದು ಹೌದು ಅದೇ ಅದೇ ಹಾಗೇ ಆಯಿತು ಮ್ಯಾಮ್ ಓಕೆ ಸರಿ ಬಾಯ್